ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ತುಂಬ ಆಟಗಳನ್ನು ಆಡ್ತಇದ್ವು ಅವು ಇಷ್ಟೇ ಆಟಗಳು ಅಂತ ಹೇಳೋಕಾಗಲ್ಲ ತುಂಬ ಅಂದರೆ ತುಂಬ ಗೋಲಿ ಗೋಲಿ ಆಡ್ತಾ ಇದ್ವಿ ಗೋಲಿಗೆ ಇಬ್ಬರು ಆಡ್ತಾಯಿದ್ವಿ ಅದರಲ್ಲಿ ಪಾದಕ್ ಹಾಕೋದು ಅಂತ ಒಂದು ಪಾದಕ್ ಹಾಕಿದರೆ ಒಂದು ಪಾದಕ್ ಹಾಕಿ ಒಂದು ಗೋಲಿ ಹೊಡೆದ್ರೆ ಅದು ಒಂದು ಗೋಲಿ ಅವರು ಆಪೊಸಿಟ್ ಪಾರ್ಟಿ ಇನ್ನೊಬ್ಬ ಇದನ್ನು ಅದನ್ನು ಒಂದು ಗೋಲಿ ಕೊಡಬೇಕು ಅಂತ ಗೋಲಿಯಾಟ ಮತ್ತು ಇದು ಕುಂಟೆ ಬಿಲ್ಲೆ ಆಡ್ತಾ ಇದ್ವಿ ಕುಂಟೆ ಬಿಲ್ಲೆ ಆಟ ತುಂಬ ಚೆನ್ನಾಗಿರೋದು ಯಾಕಂದ್ರೆ ತುಂಬ ಜಗಳ ಮಾಡ್ತಾಯಿದ್ವಿ ಕುಂಟೆ ಬಿಲ್ಲೆ ಆಟ ಆಡಬೇಕಾದ್ರೆ ಹಿಂಗೆ ಎಂಟು ಮನೆ ಹನ್ನೆರಡು ಮನೆ ಅಂತ ಕೊರ್ಕೊಂಡ್ ಆಟ ಆಡ್ತಾ ಇದ್ವಿ ಆ ಆಟದಲ್ಲಿ ಇಬ್ಬರು ಆಟ ಇಬ್ಬರು ಆದರು ಆಡಬಹುದಿತ್ತು ಹತ್ತು ಜನ ಎಷ್ಟು ಜನ ಬೇಕಿದ್ರು ಅಷ್ಟು ಆ ಆಟಗಳನ್ನ ಆಡಬಹುದಾಗಿತ್ತು ಅದರಲ್ಲಿ ಒಂದೊಂದು ಎಂಟು ಮನೇನ ಕಂಪ್ಲೀಟ್ ಆಗಿ ಹಾಕಿ ಪೀಚು ಪಚ್ಚೆ ಅಂದರೆ ಕಲ್ಲನ್ನ ಎಸ್ದು ಆಡ್ತಾ ಇದ್ವಿ ಆ ಆಟ ಆಡ್ದೋರು ಒಂದು ಮನೆ ಆಟ ಆಡಿದರೆ ಅದಕ್ಕೆ ಇಂಟು ಮಾರ್ಕ್ ಹಾಕಿ ಇದು ಇದು ನನ್ನ ಮನೆ ಅಂತ ಅಂದರೆ ನಾನು ಗೆದ್ದಿದೀನಿ ಈ ಮನೆಗೆ ಮತ್ಯಾರು ಆಟಾಡೊಂಗಿಲ್ಲ ಆ ಎಂಟು ಮನೇನು ಫಿಲ್ ಮಾಡಿ ಇದುಮಾಡಿದ್ರೆ ನಾವು ಆ ಆಟನ ವಿನ್ ಅಂತ ಆಡ್ತಾ ಇದ್ವಿ ಆಮೇಲೆ ಸ್ಕಿಪ್ಪಿಂಗ್ ಆಟ ಆಡ್ತ ಇದ್ವಿ ಸ್ಕಿಪ್ಪಿಂಗ್ ಆಟ ತುಂಬ ಚೆನ್ನಾಗಿರೋದು ಸಿಂಗಲ್ ಸಿಂಗಲ್ ಒಂದೇ ಕಾಲಲ್ಲಿ ಒಂದೇ ಸ್ಕಿಪ್ಪಿಂಗಲ್ಲಿ ಹಂಡ್ರೆಡ್ ಫಿಫ್ಟಿ ಅಷ್ಟಕ್ಕೆ ಟಾರ್ಗೆಟ್ ಇಟ್ಟು ಆ ಆಟಗಳನ್ನ ಆಡ್ತಾಯಿದ್ವಿ ಅದು ತುಂಬ ಚೆನ್ನಾಗಿರೋದು ಅದನ್ನು ಬಿಟ್ಬಿಟ್ಟು ಇಬ್ಬರು ಸ್ಕಿಪ್ಪಿಂಗ್ ಹಿಡ್ಕಂಡ್ ಒಬ್ಬರು ನೆಗೆಯೋದು ಅದನ್ನು ಆಟ ಆಡ್ತಾಯಿದ್ವಿ ಆಮೇಲೆ ಒಂದೇ ಸ್ಕಿಪ್ಪಿಂಗಲ್ಲಿ ಹಿಂಗೆ ಸ್ಕಿಪ್ಡ್ ಮಾಡಿ ಆ ಕಡೆ ಈ ಕಡೆ ರೋಲ್ ಮಾಡಿ ಆಟ ಆಡ್ತಿದ್ವಿ ಅದು ತುಂಬ ಚೆನ್ನಾಗಿತ್ತು ಇನ್ನೂ ಯಾವ್ಯಾವ ಆಟಗಳು ಅಂತಂದರೆ ಚೌಕಾಬಾರ ಚೌಕಾಬಾರ ಅಂದರೆ ತುಂಬ ಫೆವ್ರೇಟ್ ಆಟ ಮಕ್ಳುಗಳಲ್ಲಿ ಆಟ ಆಡಬೇಕು ಅಂತಂದರೆ ಚೌಕಾಬಾರ ನಾಲ್ಕು ಮನೆ ಆಟ ಏಳು ಮನೆ ಆಟ ಆಡ್ತಾಯಿದ್ವಿ ಅದರಲ್ಲಿ ನಾಲ್ಕು ಜನ ಆರು ಜನ ಆಟ ಆಡ್ತಾಯಿದ್ವಿ ಅದರಲ್ಲಿ ತುಂಬ ಚೆನ್ನಾಗಿರೋದು ತುಂಬ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ಅವು ಆಟಾ ನೆನ್ಪಿಸ್ಕೋಳೋಕೆ ಆಗೋಲ್ಲ ಅಷ್ಟು ಚೆನ್ನಾಗಿರೋದು ಆ ಆಟ ಎಲ್ಲ ಮಕ್ಳುಗಳು ಜಗಳ ಆಡ್ಕೊಂಡು ಆಮೇಲೆ ಇದು ಅಡುಗೆ ಗುಡ್ಗೆ ಅಂತ ಆಟ ಆಟ ಆಡ್ತಾಯಿದ್ವಿ ಅಡುಗೆ ಗುಡ್ಗೆ ಅಂದರೆ ಚೆನ್ನಾಗಿರೋದು ಮನೆಹತ್ತಿರಯೆಲ್ಲ ಬೆಳೆದಿರೋ ಸೊಪ್ಪುಗಲನ್ನೆಲ್ಲ ಕಿತ್ಕೋಬಂದು ಅದನ್ನೆಲ್ಲ ಸಾಂಬಾರು ಮಾಡೋದು ಸಣ್ಣ ಸಣ್ಣ ಪಾತ್ರೆಗಳು ಪ್ಲ್ಯಾಸ್ಟಿಕ್ ಆಟ ಸಾಮಾನುಗಳು ಪ್ಲ್ಯಾಸ್ಟಿಕ್ ಡಬ್ಬಿಗಳು ಈ ನೀರಿಂದು ಜ್ಯುಸೆಲ್ಲ ಕುಡಿತಾರಲ್ಲ ಇವಾಗ ಆ ಥರ ಡಬ್ಬಿಗಳನ್ನ ಮತ್ತು ಮನೆಯಲಿದ್ದವು ಹಳೆವು ಪ್ಲ್ಯಾಸ್ಟಿಕ್ ಡಬ್ಬಿಗಳನ್ನೆಲ್ಲ ಜೋಡಿಸಿ ಅಂದರೆ ನಮ್ಮದು ಅಡುಗೆ ಗುಡ್ಗೆ ಅಂಥ ಆಟಗಳು ಅದು ತುಂಬ ಚೆನ್ನಾಗಿರೋದು ಅದನ್ನೆಲ್ಲ ಎಲ್ಲರ ಮನೆಯಲ್ಲಿ ಯಾವ ಯಾವ ಪ್ಲಾಸ್ಟಿಕ್ ಐಟಮ್ ಸಾಮಾನ್ದವನ್ನು ಅವನ್ನೆಲ್ಲ ಕೂಡಿಸಿ ಒಂದು ಕವರಿಗೆ ಹಾಕಿ ಹಿಡ್ಕೋತ್ ಇದ್ವಿ ಅಂದರೆ ನಮ್ದೊಂದು ಮನೆ ನಿಮ್ದೊಂದು ಮನೆ ಅಂತೆಲ್ಲ ಸೇರ್ಕೊಂಡು ನಮ್ಮಲ್ಲಿ ನಾನು ಸಾಂಬಾರು ಮಾಡ್ತೀನಿ ನಿಮ್ಮಲ್ಲಿ ನೀನು ಪಾಯಸ ಮಾಡು ಅಂತೆಲ್ಲ ಹೇಳ್ತಯಿದ್ವಿ ಅದು ಸಾಮಾನುಗಳನ್ನೆಲ್ಲ ಜಜ್ಜಿ ನೀರನ್ನೆಲ್ಲ ತಂದು ಹಾಕಿ ಸಾಂಬಾರು ಮಾಡಿ ಚೆನ್ನಾಗಿರೋದು ಅದು ಆಟ ಅಡುಗೆ ಗುಡ್ಗೆ ಆಟ ತುಂಬ ಫೆವ್ರೇಟ್ ಆಟ ಆಮೇಲೆ ಕಣ್ಣ ಮುಚ್ಚಾಲೆ ಆಟ ಆಡ್ತಾಯಿದ್ವಿ ಕಣ್ಣ ಮುಚ್ಚಾಲೆ ಆಟ ಅಂದರೆ ತುಂಬ ಚೆನ್ನಾಗಿರೋದು ಕಣ್ಣು ಮುಚ್ಕೊಂಡು ಕಣ್ಣಿಗೆ ಬಟ್ಟೆಯೆಲ್ಲ ಕಟ್ಟಿ ಅದೇ ಒಂದಿಷ್ಟು ಸರ್ಕಲ್ ಅಂತ ರೌಂಡ್ ಹಾಕೊಂತಯಿದ್ವಿ ಒಂದು ಎಂಟು ಹತ್ತು ಜನ ಸೇರಿ ಕಣ್ಣ ಮುಚ್ಚಾಲೆ ಆಟ ಆಡ್ತಾಯಿದ್ವಿ ಅದು ತುಂಬ ಚೆನ್ನಾಗಿರೋದು ಅಂದರೆ ಅವರು ಓಡೋಗ್ಬೇಕಾದ್ರೆಲ್ಲ ನಾವು ಹಿಂದೆ ಹೋಗಿ ಹಿಂದೆ ಹೋಗಿ ನಿಂತ್ಕಳೋದು ಕೂಗೋದು ಅವ್ರು ಹತ್ರಕ್ಕೆ ಬಂದಾಗ ನಾವು ಹಿಂದೆ ಓಡೋಗೋದು ಆ ಥರ ಮಾಡ್ತಾ ಇದ್ವಿ ಅದು ತುಂಬ ಚೆನ್ನಾಗಿತ್ತು ಇನ್ನೊಂದು ಐಸ್ ಪಯ್ಸ್ ಆಟ ಐಸ್ ಪಯ್ಸ್ ಅಂತಂದರೆ ಅವರು ಕಣ್ಣಿಗೆ ಹಿಂದೆ ಕಣ್ಣು ಮುಂದುಗಡೆ ಕಣ್ಣು ಮುಚ್ಕೊಂಡು ಅವರು ಹಿಂಗೆ ಒಂದು ಎರಡು ಮೂರು ಅಂತ ಹೊಡೆಯೋರು ನಾವು ಹಿಂದೆಯಿಂದ ಮುಂದೆ ಅವರಹತ್ರ ಪಾಸ್ ಆಗ್ತಾ ಇದೀವಿ ಒನ್ ಲೈನ್ ಇಷ್ಟು ಅಂತರ ಅಂತ ಇಡ್ತಾ ಇದ್ವಿ ಹಿಂದೆ ಅವರು ಹತ್ತಿರ ಬಂದಾಗ ಮುಂದುಗಡೆ ಕ್ಲಾಪ್ಸ್ ಮಾಡಿ ಹಿಂದುಗಡೆ ತಿರ್ಗಿ ನೋಡೋ ಅಷ್ಟೊತ್ತಿಗೆ ಬೆನ್ನಿಗೆ ಪಟಾರ್ ಅಂತ ಓಡೋಗ್ತಿದ್ವಿ ಅಷ್ಟರೊಳಗ್ ಅವ್ರು ಹುಡ್ಕೊಂಡ್ ಬಂದು ಲೈನ್ ಮುಟ್ಟೊದ್ರೊಳಗೆ ನಾವು ಆ ಲೈನ್ ಕ್ರಾಸ್ ಮಾಡಿರಬೇಕು ಇಲ್ಲಾಂದರೆ ನಾವು ಔಟ್ ಕಳ್ಳ ಆಗ್ತಾಯಿದ್ವಿ ಆ ಆಟನು ತುಂಬ ಚೆನ್ನಾಗಿತ್ತು ಆ ಆಟಗುಳ್ನೆಲ್ಲ ಮರೆಯೋಕ್ಕಾಗಲ್ಲ ಮತ್ತು ಚಿಕ್ಕ ವಯಸ್ಸಲಿದ್ದಾಗ ಎಲ್ಲ ಏನು ಮಾಡ್ತಾಯಿದ್ವಿ ಎಲ್ಲಾರ ಮನೆಯಲ್ಲು ಒಂದೊಂದು ಅಂದರೆ ಹುಣ್ಸೆ ಕುಚ್ಚುಂಡಿ ಅಂತ ಮಾಡ್ಕೋತಯಿದ್ವಿ ಹುಣ್ಸೇಹಣ್ಣು ಖಾರಪುಡಿ ಒಬ್ರ ಮನೇಲಿ ಉಪ್ಪು ಒಬ್ರ ಮನೇಲಿ ಬೆಲ್ಲ ಒಬ್ರ ಮನೇಲಿ ಆಮೇಲೆ ಕಾಣದೇ ಇರೋ ಜಾಗ ಗದ್ದೆ ಆ ಸೈಡೆಲ್ಲ ಹೋಗಿ ಅಲ್ಲೆಲ್ಲ ಅದನ್ನೆಲ್ಲ ಕುಟ್ಟಿ ಸಣ್ಣ ಕಡ್ಡಿಗಳು ತಗೊಂಡು ತೊಳ್ಕೊಂಡು ಅದಕ್ಕೆಲ್ಲ ಕುಚುಂಡಿ ಮಾಡಿದ್ನೆಲ್ಲ ಸುತ್ಕೊಂಡು ಕದ್ದು ಮನೆಯಿಂದ ಒಂದೊಂದು ಐಟಂನ ಕದ್ಕೊಬಂದು ಕುಚುಂಡಿ ಅಂತ ಸೇರಿ ಹಾಕೊಂಡು ಆಟ ಆಡ್ತಾಯಿದ್ವಿ ಅದು ಬಿಟ್ಟರೆ ಇದು ಕ್ಯಾರಮ್ ಬೋರ್ಡ್ ಕ್ಯಾರಮ್ ಬೋರ್ಡ್ ಅಂದರೆ ನನ್ನ ಈಗಲೂ ನಂದದು ಫೆವ್ರೇಟ್ ಆಟ ಕ್ಯಾರಮ್ ಬೋರ್ಡ್ ಅವಾಗೆಲ್ಲ ನಮಗೆ ಅಷ್ಟೊಂದು ನೀಟಾಗಿ ಆಟ ಆಡೋಕ್ ಬರ್ತಾಯಿರಲಿಲ್ಲ ಆದರೆ ಒಂದು ತಕ್ಕಮಟ್ಟಿಗೆ ನಾಲ್ಕು ಜನ ಸೇರ್ಕೊಂಡ್ ಈವಾಗಿನಷ್ಟು ರೂಲ್ಸಾಗಿ ಆಟಾಡಿಲ್ಲಾಂದ್ರು ನಾಲ್ಕು ಜನ ಸೇರ್ಕೊಂಡು ಆಟಾಡ್ತಾಯಿದ್ವಿ ಅದನ್ನೆಲ್ಲ ಮರೆಯೊಕೆ ಆಗೋಲ್ಲ ಯಾಕಂದ್ರೆ ಅದು ಕ್ಯಾರಮ್ ಬೋರ್ಡು ತುಂಬ ಟೈಮ್ ಹಿಡಿಯೋದ್ರಿಂದ ತುಂಬ ಚೆನ್ನಾಗಿರೋದು ಆಮೇಲೆ ರಾಜ ರಾಣಿ ಪೊಲೀಸ್ ಕಳ್ಳ ಮಂತ್ರಿ ಕಂತ್ರಿ ಆ ಆಟ ಚೀಟಿಲೆಲ್ಲ ಬರೆದು ಒಂಬತ್ತು ಜನ ಹತ್ತು ಜನ ಪಾಯಿಂಟ್ಸ್ ಥರ ಮಾಡ್ಕೊಂಡು ಅದನ್ನು ನಂಬರ್ನ ಹಾಕೊಂಡು ಅದನ್ನು ನಾವು ಆಟಾಡೋದು ಆಮೇಲೆ ಆವಾ ಆ ಆಟದಲಂತು ತುಂಬ ಚೆನ್ನಾಗಿರೋದು ಮಜಾ ಇರೋದು ಅದು ಪೊಲೀಸ್ ಬಂದರೆ ಎ ನೀನು ಪೊಲೀಸ್ ಪೊಲೀಸ್ ಕಳ್ಳ ಯಾರು ಹುಡ್ಕು ಹುಡ್ಕು ಹುಡ್ಕು ಅಂತಿದ್ವಿ ಕಳ್ಳ ಆಗಿದ್ದೋನು ಎ ನಾನು ರಾಜ ನಾನು ರಾಣಿ ಅಂತನ್ನೋರು ಇಲ್ಲ ಇಲ್ಲ ನಿಜವಾದ ಕಳ್ಳ ಬಂದೊನು ಸುಮ್ಮನೆ ಇರೋನು ಏನೋ ಮ ಅಂದರೆ ಕಳ್ಳ ಇದ್ದೋನು ಮಾತಾಡೋನು ರಾಜ ಆಗಿದ್ದೋನು ಎ ನಾನೇ ಕಳ್ಳ ಹೇಳು ನೋಡೋಣ ಹೇಳು ಅಂತನ್ನೋರು ಕಳ್ಳ ಕಳ್ಳ ಬಂದೋನು ಆಮೇಲೆ ಲಾಸ್ಟಿಗೆ ಯಾರಾರು ರಾಜಂಗೆ ಏನಾರು ಕಳ್ಳ ಅಂತಂದರೆ ನಾನು ಕಳ್ಳ ನನ್ಗೆ ಪಾಯಿಂಟು ಅಂದ ಅಂದರು ಪೊಲೀಸ್ ಇದ್ದೋರಿಗೆ ಜೀರೋ ಬೀಳೋದು ಪೊಲೀಸ್ ನಂಬರ್ ಐನೂರು ಇರೋದ್ರಿಂದ ಅದು ಕಳ್ಳಂಗೆ ಬರೋದು ಅದು ಚೆನ್ನಾಗಿರೋದು ಆಟ ಹಿಂಗೆ ತುಂಬ ಆಟಗಳು ಇದ್ದಾವೆ ಆ ಚಿಕ್ಕ ವಯಸ್ಸಲ್ಲಿ ಆಡಿರೋವಂಥ ನೆನ್ಪುಗಳು ಚೈನ್ ಕಟ್ ಆಟ ಆಡತಾಯಿದ್ವಿ ಅದಂತು ಇನ್ನು ತುಂಬ ಚೆನ್ನಾಗಿರೊದು ಒಬ್ಬರು ಮೆಂಬರ್ಸು ಕಮ್ಮಿ ಇರಬೇಕಾಗಿತ್ತು ಅಂದರೆ ಬೆಸ ಒಂಬತ್ತು ಹನ್ನೊಂದು ಹದಿಮೂರು ಹಂಗಿರ್ಬೇಕಾಗಿತ್ತು ಸಮ ಸಮ ಇರಬಾರ್ದಾಗಿತ್ತು ಸಮ ಸಮ ಇದ್ದರೆ ಅದು ಚೈನ್ ಕಟ್ ಚೈನ್ ಲಾಕ್ ಮಾಡಿಬಿಟ್ರೆ ಒಬ್ಬ ಕಳ್ಳ ಅದನ್ನು ಹಿಡಿಯೋಕಾಗ್ತಿರ್ಲಿಲ್ಲ ಕಳ್ಳನೊಬ್ಬನ ಬಿಟ್ಟು ಬೆಸ ಇರಬೇಕಾಗಿತ್ತು ಅದು ಚೈನ್ ಕಟ್ಟು ತುಂಬ ಚೆನ್ನಾಗಿರೋದು ಆ ಆಟನ ಮರಿಯೋಕ್ಕೆ ಆಗೋಲ್ಲ ತುಂಬ ಸುಸ್ತಾಗೋ ತನಕ ಸಂಜೆ ಹೊತ್ತು ಮಕ್ಕಳೆಲ್ಲ ಹಿಂಗೆ ಒಂದು ಗ್ರೌಂಡ್ ಒಳಗೆ ಸೇರ್ಕೊಂಡು ನಾವು ಆಟಾಡೋಕ್ ಹೋದರೆ

ಆಮೇಲೆ ಕಬಡ್ಡಿ ಕಬಡ್ಡಿ ಮೈ ಫೆವ್ರೇಟ್ ಗೇಮು ಕಬಡ್ಡಿ ಆಟ ಆಡಬೇಕಾದ್ರೆ ನಾವು ತುಂಬ ಗಾಯಗಳ್ನೆಲ್ಲ ಮಾಡ್ಕೊಂಡಿದ್ದೀವಿ ತುಂಬ ಜಗಳ ಆಡ್ಕೊಂಡ್ದೀವಿ ಅದನ್ನು ಮರೆಯೋಕ್ಕೆ ಆಗೋಲ್ಲ ಫ್ರೆಂಡ್ಶಿಪ್ಪಲ್ಲಿ ಪಾರ್ಟ್ನರ್ಶಿಪ್ ಆಟಾಂತ ಬಂದಾಗ ಫ್ರೆಂಡ್ಸ್ ಫ್ರೆಂಡ್ಸ್ಗಳೇ ಕ್ಯಾಪ್ಟನ್ ಅಂತ ಆಗ್ಬಿಡ್ತ ಇದ್ವಿ ನಾವು ನಾವೇ ಮಾತಾಡ್ಕೊಂಡು ಕ್ಯಾಪ್ಟನಾದರೆ ಆಟಾಡಬೇಕಾದ್ರೆ ಒಂದೊಂದು ರೂಲ್ಸ್ ಬ್ರೇಕ್ ಮಾಡಬೇಕಾಗೋದು ಹಂಗಾಗಿ ಎಳೀಬೇಕಾದ್ರೆಲ್ಲ ಕಾಲು ಗಾಯ ಆಗಿರೋದು ಅದರಿಂದ ಜಗ್ಳ ಮಾಡ್ಕೊಂಡಿದ್ದೀವಿ ಮತ್ತು ಆಮೇಲೆ ಚೆನ್ನಾಗು ಆಗಿದೀವಿ ಬಟ್ಟು ಅವನ್ನೆಲ್ಲ ಮರಿಯೋಕ್ ಆಗೋಲ್ಲ ಚಿಕ್ಕ ವಯಸ್ಸಲ್ ಆಡಿದ ನೆನಪುಗಳು ಇನ್ನು ಆಟಗಳು ಇನ್ನು ತುಂಬ ಇದ್ದಾವೆ ಅವುದ್ರಲ್ಲಿ ಇವು ಒಂದು ಅತಿ ಹೆಚ್ಚು ಆಟಾಡಿರುವಂಥವು ಚಿಕ್ಕ ವಯಸ್ಸಲ್ಲಿ ಆಡಿರೋಅಂಥ ಆಟಗಳು ತುಂಬ ಮರೆಯಲಾಗದ ನೆನಪು ಅಂದರೆ ಈ ಆಟಗಳನ್ನ ಈ ವಯಸ್ಸಿನ ಮಕ್ಳುಗಳು ಈ ಥರ ಆಟಗಳನ್ನೆಲ್ಲ ಆಡೋಲ್ಲ ಮೊಬೈಲ್ ಗೇಮ್ ಆ ಥರ ಆಟ ಆಡ್ತಾರೆ ನಮ್ಮ ವಯಸ್ಸಿನ ಅಂದರೆ ನಮ್ಮ ಬಾಲ್ಯದ ಆಟಗಳು ಈ ರೀತಿ ಆಟ ಇದ್ದು ಅವು ತುಂಬ ಚೆನ್ನಾಗಿದ್ದು ಅಂದರೆ ಅದಕ್ಕೆ ಅದಕ್ಕೆಯಾದ ನಿಯಮಗಳು ಇದ್ದು ಈ ಆಟಗಳನ್ನ ಬಾ ಈ ಬಾಲ್ಯದಲ್ಲಿ ನಾವು ಆಟ ಆಡಿರೋ ನೆನಪುಗಳ್ನ ಮೆಲುಕು ಹಾಕೊಂಡ್ರೆ ಅದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳೋಕೆ ನನಗೆ ತುಂಬ ಸಂತೋಷ ಆಗುತ್ತೆ